ನನಗೆ ರುಚಿಯಾದ ಅಡುಗೆ ಮಾಡಲು ಬರ್ತದೆ ಆದರೂ ಅದಕ್ಕೆ ಒಂದೊಂದು ಸಲ ನನಗೆ ಏನೆಲ್ಲ ಹಾಕ್ಬೇಕು ಅಂತ ಗೊತ್ತಾಗ್ತದೆ ಅವ ಅದಗ ಅವಾಗ ನಾವು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಂದು ಇಟ್ಟುಕೊಂಡು ಅದಕ್ಕೆ ಬೇಕಾದಾಗೆ ರುಚಿಗೆ ಬ ರುಚಿ ಬರುವ ಹಾಗೆ ಮಾಡ್ತೇವೆ ಮತ್ತೆ ನಾವು ಇದು ಪಾಯಸ ಕೂಡ ಹಾಗೆಯೇ ಪಾಯಸಕ್ಕೆ ನಾವು ಮೊದಲು ತೆಂಗಿನ ಹಾಲು ತೆಗೆದು ಅದನ್ನು ಗಟ್ಟಿ ಹಾಲನ್ನು ತೆಗೆದು ಬೇರೆ ಇಟ್ಟು ನೀರು ಹಾಲನ್ನ ತೆಗೆದು ಕುದೀಲಿಕ್ಕಿಟ್ಟು ಮತ್ತೆ ಗೋಧಿ ಕಡ್ಸನ್ ನೆನೆ ನೆನೆ ಹಾಕಿಟ್ಟು ಅನಂತರ ಅದಕ್ಕೆ ಅದು ಕುದಿ ಬರುವಾಗ ಇದನ್ನ ಹಾಕಿ ಅದು ಸರಿ ಬೆಂದಮೇಲೆ ಬೆಲ್ಲ ಉಪ್ಪು ಹಾಕೋದು ಮತ್ತೆ ಕೆಳಗೆ ಇಳಿಸುವ ಮೊದಲೇ ದಪ್ಪ ಹಾಲನ್ನು ಹಾಕಿ ಸರಿ ಕುದಿಸಿ ಕೆಳಗಿಡೋದು ಅದು ರುಚಿಯಾಗಿರುತ್ತದೆ ಮತ್ತೆ ಇದು ಪಲಾವ್ ಮಾಡುವಾಗ್ಲೂ ಕೂಡ ಹಾಗೆಯೇ ನಾವು ಪಲಾವ್ ಪಲಾವಿಗೆ ಇದು ಅನ್ನ ಬೇಯಲಿಕ್ಕಿಡುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಪಲಾವಿನ ಎಲೆ ಹಾಕಿ ಅನ್ನವನ್ನು ಬಗ್ಗಿಸಿ ಮತ್ತೆ ಇದೆಲ್ಲ ತರಕಾರಿಯೆಲ್ಲ ಕಟ್ ಮಾಡಿದನ್ನೆಲ್ಲ ಅದನ್ನು ಸ ಮಸಾಲೆ ಎಲ್ಲ ಹಾಕಿ ಅದನ್ನು ಬೇಯಿಸಿ ಅದನ್ನು ಪದಾರ್ಥದ ಹಾಗೆ ಮಾಡಿ ಅದಕ್ಕೆ ಅನ್ನವನ್ನು ಮಿಕ್ಸ್ ಮಾಡ್ತೇವೆ ಮತ್ತು ಇದು